ಹಲೋ ದರ್ಶು ಮೊನ್ನೆ ಒಂದು ಅಮೇಝಾನಲ್ಲಿ ಆಫರ್ ಇತ್ತು ಕಣೋ ಫೋನ್ ಇದು ಟಿ ವಿ ತೊಗೊಂಡಿದ್ದೆ ಅದು ಟಿ ವಿ ಎಲ್ಲ ಅಂಗಡಿಯಲ್ಲೆಲ್ಲ ತರ್ಟಿ ತೌಸೆಂಡ್ಸ್ ಏನೋ ಐತೆ ಆದ್ರೆ ಆಫರಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ಇಪ್ಪತ್ನಾಲ್ಕು ಸಾವಿರ ಇತ್ತು ಕಣೋ ಅದಕ್ಕೆ ನಾನು ತಗೊಂಡಿದ್ದೆ ತಗೊಂಡು ಒಂದು ಮೂರು ನಾಲ್ಕು ತಿಂಗ್ಳು ಆಯಿತು ತುಂಬ ಚೆನ್ನಾಗಿ ಐತೇ ಎಷ್ಟು ತರ್ಟಿ ಮೂವತ್ತ ನಾಲ್ಕು ಇಂಚ್ ಕಣೋ ದೊಡ್ಡ ಟಿ ವಿ ಚೆನ್ನಾಗಿ ಐತೆ ನೀನು ಅದೇ ಬೇಕು ಅಂತ ಹೇಳ್ತಿದ್ದೆಯಲ್ಲ ಮನೆಗೆ ಅದಕ್ಕೆ ತಗಳದಾದ್ರೆ ನೋಡು ಇನ್ನೂ ಆಫರ್ ಐತೆ ಯಾವ್ದಾನಾ ಎಷ್ಟು ಅಂಗಡಿಯಲ್ಲೆಲ್ಲ ಮೂವತ್ತು ಸಾವಿರ ಐತೆ ಇಪ್ಪತ್ತ ನಾಲ್ಕು ಸಾವಿರಕ್ಕೇನ ಆಫರಲ್ಲಿ ಸಿಗುತ್ತೆ ತಗಣದಾರೆ ತಗೋ ಏ ಮೂ ಏನು ಮೂರು ನಾಲ್ಕು ತಿಂಗ್ಳು ಆಯಿತು ತುಂಬ ಚೆನ್ನಾಗಿ ಐತೆ ಸ್ಪೀಕರೆಲ್ಲ ಚೆನ್ನಾಗಿ ಬರುತ್ತೆ ಸೌಂಡ್ ಎಫೆಕ್ಟ್ ಎಲ್ಲ ಚೆನ್ನಾಗಿ ಐತಪ್ಪ ಅದು ನೀನು ಎಲ್ಲಿ ಟೇಬಲ್ ಮೇಲೆ ಇಡಾದಾದ್ರೆ ಟೇಬಲ್ ಮೇಲೆ ಇಡ್ಬೋದು ಬಟ್ ಇಲ್ಲಾಂದ್ರೆ ನೀನು ಗೋಡೆಗೆ ಸಿಗಾಗ್ತೀನಿ ಅಂದರೆ ಗೋಡೆಗೆ ಸಿಕಾಗ್ಬೋದು ಚೆನ್ನಾಗೈತ್ ಕಣೋ ಒಟ್ಟು ಇಪ್ಪತ್ತ ನಾಲ್ಕು ಸಾವಿರ ಅಂತ ನೋಡು ತಗನದಾರೆ ತಗೋ ಅದಕ್ಕೆ ಹೇಳಣ ಅಂತೇಳಿ ಫೋನ್ ಮಾಡಿದೆ ನೀನು ಬೇರೆ ಟಿ ವಿ ಬೇಕಂತ ಹೇಳಿದ್ದೆಯಲ್ಲ ಹಂಗಾಗಿ ಹೇಳಿದೆ ನೋಡೋ